ನಾವು ಶರತ್ ಅವ್ರ ಪೇಯೆಂಟ್ಸ್ ಮಾತಾಡ್ತಾಯಿರೋದು ಆಂ ಫಸ್ಟ್ ಸ್ಟ್ಯಾಂಡ್ ಓದ್ತಾ ಇದ್ದಾನೆ ಹೌದು ಮ್ಯಾಮ್ ಮ್ಯಾಮ್ ನಮಗೆ ತುಂಬ ಕೆಲಸ ಇದೆ ಅವನ್ನ ಟೂಶನ್ಗೂ ಸೇರಿಸಿದ್ವಿ ಅವನು ಹೇಗೆ ಓದ್ತಿದ್ದಾನೆ ಅದೇನು ಕೇಳ್ತಾಯಿಲ್ಲ ನಾವು ಅದರಿಂದ ಅವನು ಹಂಗ್ ಆಗಿಬಿಟ್ಟಿದಾನೆ ಮ್ಯಾಮ್

ಮ್ಯಾಮ್ ಅವನು ನಮಗೆ ಏನೂ ಹೇಳ್ತಾ ಇಲ್ಲ ಮ್ಯಾಮ್ ಬರ್ತಾನೆ ಅವ್ನ ಪಾಡಿಗೆ ಅವನು ಹೋಮರ್ಕ್ ಮಾಡ್ಕೊತಾನೆ ಹೋಗ್ತಾನೆ ಮ್ಯಾಮ್

ಹಾಂ ಸರಿ ಮ್ಯಾಮ್ ಆಯಿತು ಮ್ಯಾಮ್ ಸೇರ್ಸಿದ್ದೀವಿ ಮ್ಯಾಮ್ ಮ್ಯಾಮ್ ಅಲ್ಲೂ ಸರಿಯಾಗಿ ಏನೂ ಓದ್ತಾಯಿಲ್ಲ ಅಂತ ಹೇಳ್ತಾಯಿದ್ರು ಮ್ಯಾಮ್ ಹಾಂ ಸರಿ ಮ್ಯಾಮ್ ಮ್ಯಾಮ್ ನಾವು ಕೆಲ್ಸಕ್ಕೆ ಹೊರಟೋಗ್ತೀವಿ ಅದಕ್ಕೇ ಅವನು ಸ್ವಲ್ಪ ಸ್ಟ್ರಿಕ್ಟ್

ಆಂ ಸರಿ ಮ್ಯಾಮ್ ಆಯಿತು ಮ್ಯಾಮ್ ಊಂ ಆಯಿತು ಮ್ಯಾಮ್ ಹ್ಞೂ